ನೀರು ದೋಸೆ ಅಂಬಡೆ ಮತ್ತೆ ಚಿತ್ರಾನ್ನ ಪಲಾವು

ಬನ್ಸ್ ಹೌದೌದು ಈಗ ಮಾಡಿದ್ದು ಅಷ್ಟೆ ಉಂಟು

ಆಯಿತು ಆಯಿತು ಕಳಿಸ್ತೇನೆ ಆಯ್ತಾಯಿತು ಆಯ್ತಾಯಿತು ಗೊತ್ತಾಯಿತು ಹಾಂ ಗೊತ್ತಾಯಿತು ಗೊತ್ತಾಯಿತು ಹಾಂ ಆಯ್ತಾಯಿತು ಕಳಿಸ್ತೇನೆ ಹಾಂ ಮಾಡಿ ಬೇರೆನಾದರು ಬೇಕಾ

ಬೇರೆ ಗೋಳಿ ಬಜೆ ಹಾಗಂತ ಏನು ಇಲ್ಲದ್ದರೆ ಸೇವ್ ಪುರಿ ಖಾರ ಪುರಿ ಎಲ್ಲ ಉಂಟು

ಆಯ್ತು ಆಯ್ತು ಆಯಿತು ಆಯಿತು ಹಾಂ ಆಯ್ತು ಆಯ್ತು ಹಾಂ ಹೌದೌದು ಹೌದೌದು ಹಾಂ ಆಯಿತು ಸರಿ ಆಯ್ತಾಯಿತು ಆಯ್ತಾಯಿತು ಹಾಂ ಹಾಂ ಆಯಿತು